ಹಲೋ ಹೌದು ಹೇಳಿ ಹೌದು ಹೌದು ಹ್ಞೂ ಯಾವಾಗ ಹೋಗಿದೆ ಹೀಗೆ ಈ ಥರ ಹ್ಞೂ ಯಾರೆಲ್ಲ ಇದ್ದಿರಿ ಹಾಂ ಹೇಳ್ತೇನೆ ಎಷ್ಟು ಜನ ಇದ್ದಿರಿ ನೀವು

ಹ್ಞೂ ಯಾರ ಮೇಲಾದರೂ ಡೌಟ್ ಇದೆಯಾ ನಿಮಗೆ

ಎಲ್ಲಿಯಾದ್ರೂ ಹುಡುಕಿ ಕೊಡುವ ಎಲ್ಲಿಯಾದ್ರೂ ಮಿಸ್ ಆಗಿದೆಯಾ ಅಂತ ನೋಡಿ ಯಾರಾದ್ರ ಮೇಲೆ ಅನುಮಾನ ಇದೆಯಾ ಅಲ್ಲ ಯಾರಾದರು ಬಸ್ಸಲ್ಲಿ ಕದ್ಕೊಂಡು ಹೋಗಿದ್ದಾರಾ ಅಂತ ಹ್ಞೂ ನೋಡಿದಿರಾ ಕರೆಕ್ಟಾಗಿ

ಮಾಡುವ ಏನಂದರೆ ಈಗಿನ ಇದು ನೋಡಬೇಕಾಗುತ್ತೆ ನಿಮ್ಮದು ಎಲ್ಲಿ ಮಿಸ್ ಆಗಿದೆ ಯಾರೆಲ್ಲ ಇದ್ದರು ಯಾವುದ್ರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಿರಿ ಬಸ್ಸಲ್ಲಿಯಾ ಬಸ್ಸಲ್ಲಿ ಅಲ್ಲ

ಹೌದು ಅದು ಮಾಡುವ ಏನಾದರು ಇದು ಮಾಡಿ ಮಾಡ್ತೇವೆ ನಾವು ಮಾಡ್ತೇವೆ ಆದರೆ ಅದು ನಿಮಗೆ ಯಾರದ ಮೇಲೆ ಆದರೂ ಬಸ್ಸಲ್ಲಿ ಬರುವಾಗ ಡೌಟ್ ಇದೆಯಾ ಏನು ಇಲ್ವಾ ಡೌಟ್ ಏನು ಏನಾದರೂ ಇದೆಯಾ

ಓಕೆ ಓಕೆ ನಿಮ್ಮದು ಇದೇ ನಂಬರ್ ಅಲ್ಲ ಹಾಂ ನೋಡುವ ಇದು ನಾವು ಸರಿ ಮಾಡಿ ಕೊಡ್ತೇವೆ ಓಕೆ ಈ ಹುಡ್ಕಿ ಕೊಡ್ತೇವೆ ಎಲ್ಲಿದೆ ಅಂತ ಹುಡ್ಕಿ ಕೊಡ್ತೇವೆ ಓಕೆನ ಓಕೆ ಅದು ಬಂದ್ ಮಾಡುವ ಆಯ್ತು ಓಕೆ